ಅಲೋ ನಾವು ಕೆಸರಟ್ಗಿ ಸ್ಕೂಲಿಂದ್ ಟೀಚರ್ ಮಾತಾಡ್ತ ಇದೀವಿ ರೀ ಆನಂದ ಟೀಚರ್ ಅಂತ ಹಾಂ ನಮಸ್ಕಾರ ರೀ ಹಾಂ ಆರಾಮ ನೋಡ್ರಿ ಆರಾಮ ಇದೀವಿ ರೀ ನೀವು ಅರಾಮ ಇದ್ದೀರಾ ರೀ ಹಾಂ ಬರ್ತೀವಿ ರೀ ಸರ್ ಬರ್ತೀವಿ ರೀ ಹಾಂ ನಮ್ಮವು ಎಲ್ಲ ನಾವು ಕನ್ನಡ ಟೀಚರ್ ರೀ ಸರ್ ಕನ್ನಡ ವಿಷ್ಯದ ಬಗ್ಗೆ ಲೆಸನ್ ಪ್ಲಾನ್ ಮಾಡಿವಿ ರೀ ಹಾಂ ರೀ ಸರ್ ಹಾಂ ಅವೆಲ್ಲ ನಾವು ಪೂರ್ವ ತಯಾರಿಯನ್ನು ಮಾಡ್ಕೊಂಡಿರ್ತೀವಿ ರೀ ಅವೆಲ್ಲ ಮಾಡ್ಕೊಂಡಾಗ್ಲೇ ಲೆಸನ್ ಏನಾಗ್ತದೆ ಎಫೆಕ್ಟಿವ್ ಆಗಿ ಬರ್ಬೇಕು ಅಲ್ರೀ ಹಂಗಾಗಿ ನಾವು ಎಲ್ಲ ಆ್ಯಕ್ಟಿವಿಟಿ ಹಾಂ

ಹಾಂ ಅದು ಅದನ್ನೂ ರೆಡಿ ಮಾಡಿಕೊಂಡು ಇರ್ತೀವಿ ರೀ ಈಗ ಏನಾದರೂ ಒಂದು ಪಾಠವನ್ನು ಬೋಧನೆ ಮಾಡ್ಬೇಕಾದ್ರೆ ಅದಕ್ಕೆ ಟೀಚಿಂಗ್ ಏಡ್ಸ್ ಬೇಕಲ್ಲ ರೀ ಆ ಟೀಚಿಂಗ್ ಹಾಂ ಟೀಚಿಂಗ್ ಏಡ್ಸ್ಗಳನ್ನು ಕೂಡ ನಾವು ಮೊದಲೇ ಮಾಡ್ಕೊಂಡಿರ್ತೀವಿ ರೀ ಆ ಒಂದು ಟೀಚಿಂಗ್ ಏಡ್ಸ್ಗಳನ್ನು ಪಾಠ ಬೋಧನೆ ಮಾಡುವಾಗ ಬಳಸ್ಕೊಂಡಾಗ ಏನಾಗ್ತದೆ ಅಂದ್ರೆ ನಮ್ಮ ಪಾಠ ಬೋಧನೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ

ಹಾಂ ರೀ ಹಾಂ ನಾವು ನೋಡಿ ರೀ ಈಗ ನಾಲ್ಕನೇ ಕ್ಲಾಸಿಗೆ ಕನ್ನಡ ಅದ ರೀ ಅದರಲ್ಲಿ ಒಂದು ಪದ್ಯ ಲಾಸ್ಟಿಗೆ ನಾವು ಮಾರ್ಚಿಯಲ್ಲಿ ಇದ್ದೀವಲ್ಲ ಈಗ ಎಂಡ್ ಆಫ್ ಲೆಸೆನ್ ಅಂತಂದರೆ ಭುವನೇಶ್ವರಿ ಅಂತಕ್ಕಂಥ ಒಂದು ಪದ್ಯ ಅದ ರೀ ಆ ಪದ್ಯದಲ್ಲಿ ನಾವು ಈ ಕನ್ನಡ ನಮ್ಮ ಕರ್ನಾಟಕ ಮಾತೆ ಭುವನೇಶ್ವರಿಯ ಒಂದು ನಮ್ಮ ಕರ್ನಾಟಕದ ಮ್ಯಾಪನ್ನು ಬಳಸ್ತೀವಿ ಆಮೇಲೆ ನಮ್ಮ ಕರ್ನಾಟಕದ ಒಂದು ಧ್ವಜವನ್ನು ಏನು ಅದನ್ನ ಹಳದಿ ಮತ್ತು ಕೆಂಪು ಬಣ್ಣ ಏನು ಅದಲ್ಲ ರೀ ಆ ಧ್ವಜವನ್ನು ಬಳಸ್ತೀವಿ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಬರತಕ್ಕಂಥ ಎಲ್ಲ ಜಿಲ್ಲೆಗಳ ಒಂದು ಪರಿಚಯ ಆಮೇಲೆ ಕರ್ನಾಟಕದಲ್ಲಿ ಹುಟ್ಟಿದಂತಹ ಈ ನಮ್ಮ ಹಾಂ ರೀ ಹಾಂ ಅದಾ ರೀ ಅದಾ ಅದಾ ರೀ ಅದ್ರಾಗೆ ಎಲ್ಲ ಅದಾ ರೀ ಕರ್ನಾಟಕದಲ್ಲಿ ಈ ಈ ನಮ್ಮ ಕರ್ನಾಟಕದಲ್ಲಿ ಹೋರಾಡಿದಂತಹ ಮಹಿಳೆಯರು ಆಂ ನಮ್ಮ ಕರ್ನಾಟಕವನ್ನು ಆಳಿದಂತಹ ಅರಸರು ಯಾರು ಯಾರು ರಾಜರುಗಳು ಯಾರು ಯಾರು ಅದೆಲ್ಲ ಪದ್ಯದಲ್ಲಿ ಅದಲ್ಲ ರೀ ಹಾಗಾಗಿ ಅದ್ರದ್ದೆಲ್ಲ ಒಂದು ಏನು ಬೇಕಾಗಿರ್ತವೆ ಒಂದು ಟೀಚಿಂಗ್ ಏಡ್ಸ್ಗಳನ್ನು ಅವೆಲ್ಲ ನಾವು ಮೊದಲೇ ತೊಗೊಂಡಿರ್ತೀವಿ ಅಲ್ಲಾ ಅದು ಯಾವ ಯಾವ ಸಂದರ್ಭದಲ್ಲಿ ಯಾವ್ಯಾವು ಬಳಸಬೇಕು ಅನ್ನೋದು ನಮಗೆ ಗೊತ್ತಿರ್ತದೆ ಅದರ ತಕ್ಕನೆ ನಾವು ಅದು ಬೋ ಆ ಒಂದು ಸಾಮಗ್ರಿಗಳನ್ನು ಬಳಸಿ ಮಕ್ಕಳಿಗೆ ಏನು ಮಾಡ್ತೀವಿ ಈ ಹಾಂ ಭಾಳ ಚಿತ್ರ ಇರ್ತದೆ ಧ್ವಜ ಅದಾ ರೀ ಆಮೇಲೆ ಕರ್ನಾಟಕದಲ್ಲಿ ಹಾಂ ಗಂಗರು ಪಲ್ಲವರು ಕದಂಬರು ಚಾಲುಕ್ಯರೂ ಆಂ ಹಾಂ ಅಂದರೆ ಇವ್ರು ನಾಲ್ಕನೇ ಕ್ಲಾಸ್ ಮಕ್ಳಿಗೆ ಅಷ್ಟು ಜಾಸ್ತಿ ವಿವರಣೆ ಏನೂ ಬೇಕಾಗಿಲ್ಲ ರೀ ಸುಮ್ನೆ ಹೆಸ್ರು ಪರಿಚಯ ಕರ್ನಾಟಕವನ್ನು ಈ ಅರಸರು ಆಳಿದ್ದರು ಅಂತ್ಹೇಳಿ ಅಷ್ಟೇ ಅದಾರೀ ಹಾಂ ರೀ

ಹಾಂ ಹಾಂ ಹಾಂ ರಾಜರುಗಳು ಮಹಿಳೆಯರ ಬಗ್ಗೆ ಹೌದು ಹೌದು ರೀ ಸರ್ ಹಾಂ ಹಾಂ ರೀ

ಹೌದ್ ಹೌದ್ ರೀ ಸರ್ ಹೌದು ರೀ ಸರ್ ಹಾಂ ನಮ್ದು ನಮ್ಮದೂ ಅದೇ ಅದಾ ರೀ ಸರ್ ಇನ್ನೂ ಜಾಸ್ತಿ ನಾವು ಪ್ರಿಪೇರ್ ಆಗಿ ಮಕ್ಳಿಗೆ ಉತ್ತಮ ರೀತಿಯಲ್ಲಿ ಬೋದ್ ಹಾಂ ಸರಿ ತ್ಯಾಂಕ್ ಯು ರೀ ಸರ್ ಓಕೆ